ನಾವು ಕಾಪಿನಲ್ಲಿ ಇರುವುದು ಕಾಪಿನಲ್ಲಿ ಕೂಡ ತುಂಬ ಒಳ್ಳೆಯ ಒಳ್ಳೆಯ ಪ್ಲೇಸುಂಟು ಆದರೆ ಒಂದು ಅಂದರೆ ಬೀಚೆಲ್ಲ ಒಳ್ಳೆಯದುಂಟು ಕಾಪಿದ್ದು ಬೀಚ್ ಒಳ್ಳೆಯ ಒಳ್ಳೆಯದುಂಟು ಮತ್ತು ಕಾಪ್ನಲ್ಲಿ ಹೆಚ್ಚೆಂದರೆ ಎಂತ ಅದು ಬೀಚಿಗೆಲ್ಲ ಜನ ಬರ್ತಾರೆ ಮತ್ತು ಒಂದು ಮಟ್ಟು ಬೀಚಂತ ಉಂಟು ಇಲ್ಲಿ ಅದು ಕೂಡ ಒಳ್ಳೆಯದುಂಟು ಬೀಚಸ್ ಎಲ್ಲ ಒಳ್ಳೆಯದು ಮತ್ತು ಪಡುಬಿದ್ರಿಯಲ್ಲಿ ಒಂದು ಉಂಟು ತುಂಬ ದೊಡ್ಡ ಬೀಚ್ ಅಲ್ಲಿಗೆ ನಾವು ಸ್ವಲ್ಪ ಹೋಗಿದ್ದೆವು ಹೋಗಿದ್ದಷ್ಟು ನಾನು ಹೇಳ್ತೇನೆ ಮತ್ತು ಕಾಪೆಲ್ಲ ಒಳ್ಳೆಯದುಂಟು ನೋಡಲಿಕ್ಕೆ ಮಲ್ಪೆ ಬೀಚ್ ಕೂಡ ಒಳ್ಳೆಯದುಂಟು ಮಲ್ಪೆ ಬೀಚ್ನಲ್ಲಿ ತುಂಬ ಸಲ ಹೋಗಿದ್ದೆವು ನಾವು ಮತ್ತು ಅಲ್ಲಿ ಒಂದು ಕೃಷ್ಣ ಮಠ ಅಲ್ಲಿ ಕೂಡ ಒಂದು ದೇವಾಲಯ ಉಂಟು ಅಲ್ಲಿ ಕೂಡ ಬಂದು ತುಂಬ ಜನ ವಿಸಿಟಿಗೆ ಬರ್ತಾರೆ ಅಂದರೆ ತುಂಬ ಒಳ್ಳೆಯದುಂಟು ಮತ್ತು ಇಲ್ಲಿ ತಿನ್ನಲಿಕ್ಕೆಲ್ಲ ಒಳ್ಳೆಯ ಒಳ್ಳೆಯ ಹೋಟಲ್ಸೆಲ್ಲ ಉಂಟು ಮಣಿಪಾಲ್ದಲ್ಲಿ ಕೂಡ ತುಂಬ ಒಳ್ಳೆಯದುಂಟು ಅಲ್ಲಿ ಒಂದು ಇದು ಉಂಟಲ್ಲ ಎಂಡಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಎಂಡ್ ಪಾಯ್ ಅದು ಎಲ್ಲ ಒಳ್ಳೆಯ ಒಳ್ಳೆಯದುಂಟು ಮತ್ತೆಲ್ಲ ಒಳ್ಳೆಯದುಂಟು ಮಣಿಪಾಲದಲ್ಲಿ ನೋಡಲಿಕ್ಕೆಲ್ಲ ತುಂಬ ಪ್ರವಾಸಿಗರಿಗೆಲ್ಲ ಬರಲಿಕ್ಕೆ ನೋಡಲಿಕ್ಕೆಲ್ಲ ತುಂಬ ಚೆಂದ ಉಂಟು ಒಳ್ಳೆಯದುಂಟು ರೆಸ್ಟೊರೆಂಟ್ಸೆಲ್ಲ ಒಳ್ಳೆಯದುಂಟು ಆಹಾರೆಲ್ಲ ಇದು ವುಡ್ಲ್ಯಾಂಡ್ ಹೋಟೆಲುಂಟು ಮತ್ತು ಯಾವುದು ಉಡುಪಿ ರೆಸಿಡೆನ್ಸಿ ಉಂಟು ಮತ್ತು ಯಾವುದು ಕಿಡಿಯೂರುಂಟು ಅದ್ರಲ್ಲಿ ತುಂಬ ತುಂಬ ಒಳ್ಳೆಯದುಂಟು ರೆಸಿಡೆನ್ಸಿಯೆಲ್ಲ ಹೋಟೆಲೆಲ್ಲ ಅಲ್ಲಿಯೆಲ್ಲ ಒಳ್ಳೇದು ಉಂಟು ಸಿಗ್ತದೆ ಆಹಾರಯೆಲ್ಲ ಒಳ್ಳೆಯ ಸಿಗ್ತದೆ ಮತ್ತು ಕಾಪು ಕೂಡ ಒಳ್ಳೆಯದುಂಟು ಉಡುಪಿ ಕಾಪು ಅದೆಲ್ಲ ಒಳ್ಳೆಯದುಂಟು ಪಡುಬಿದ್ರಿ ಬೀಚುಂಟು ಅದು ಕೂಡ ನೋಡಲಿಕ್ಕೆ ಒಳ್ಳೇ ಒಳ್ಳೆಯದುಂಟು ಅಲ್ಲಿ ನಾಗಾರ್ಜುನ ಸಹ ಉಂಟು ಅಲ್ಲಿ ಕೂಡ ಒಳ್ಳೆಯ ಕಂಪೆನಿ ಉಂಟು ನೋಡಲಿಕ್ಕೆಲ್ಲ ತುಂಬ ಒಳ್ಳೆಯದುಂಟು ಎಲ್ಲ ನೋಡಲಿಕ್ಕೆ ಮತ್ತು ನಾವು ಹೆಚ್ಚು ಏನೂ ಇದು ಹೋಗಲಿಲ್ಲ ನಾವು ಬೇರೆ ಕಡೆಯೆಲ್ಲ ತಿರುಗಾಡಲಿಕ್ಕೆ ಹೋಗುವುದು ಇಲ್ಲಿ ಸ್ವಲ್ಪ ಕಮ್ಮಿ ಹೋಗುವುದು ನಮ್ಗೆ ಅಷ್ಟು ಇದು ಒಂದು ಅನುಭವಯಿಲ್ಲ ಆದ್ದರಿಂದ ತಿಳಿದಷ್ಟು ನಾನು ಹೇಳುವುದು ಅನುಭವ ಎಲ್ಲ ಜನಯೆಲ್ಲ ಬರ್ತಾರೆ ನೋಡಲಿಕ್ಕೆ ಎಲ್ಲ ಮತ್ತು ಮಲ್ಪೆಗೆ ಕೂಡ ಒಂದು ಎರಡು ಮೂರು ಸಲ ಹೋಗಿದ್ದೇವೆ ನಾವು ಅಲ್ಲಿ ತುಂಬ ಒಳ್ಳೆಯದುಂಟು ಬೋಟೆಲ್ಲ ಫಿಶ್ಶೆಲ್ಲ ನೋಡಲಿಕ್ಕೆ ಫಿಶ್ ಅದೆಲ್ಲ ತುಂಬ ಒಳ್ಳೆಯ ಸಿಗ್ತದೆ ಅಲ್ಲಿ ಮಲ್ಪೆಯಲ್ಲಿ ಅಲ್ಲಿ ಅಲ್ಲಿ ಕೂಡ ನಾವು ಹೋಗಿದ್ದೆವು ಮಾರ್ಕೆಟ್ಟಿಗೆ ತುಂಬ ದೊಡ್ಡ ದೊಡ್ಡ ಮೀನೆಲ್ಲ ಸಿಗ್ತದೆ ಅಲ್ಲಿಂದ ನಾವು ಕೆಲವು ಸಲ ನಾವು ತಂದಿದ್ದೆವು ಒಳ್ಳೆಯದುಂಟು ಮೀನೆಲ್ಲ ಮತ್ತು ಅಲ್ಲಿ ಮತ್ತು ಕೂಡ ಎಲ್ಲಿಗೆ ಹೋಗುವುದು ಹೋಗಿದ್ದೆವು ಸ್ವಲ್ಪ ಸ್ವಲ್ಪ ಕಡೆ ನಾವು ಹೋಗಿದ್ದೆವು ಅದೆಲ್ಲ ತುಂಬ ಒಳ್ಳೆಯದುಂಟು ನೋಡಲಿಕ್ಕೆ ಎಲ್ಲ ಜಾಗ ಎಲ್ಲ ಗೊತ್ತಿಲ್ಲದವ್ರಿಗೆ ಎಲ್ಲ ಎಲ್ಲಿ ಬಂದರು ಕೂಡ ಒಳ್ಳೆದು ಕಾಣು ಆಗ್ತದೆ ಎಲ್ಲ ನೋಡಲಿಕ್ಕೆ ಹಾಗೆ ಒಂದು ಒಂದು ನೀವು ವಿಸಿಟ್ ಮಾಡ್ಬೋದು ತಿಳಿದವರು ಒಂದು ವಿಸಿಟ್ ಮಾಡ್ಬೋದು ನೋಡಲಿಕ್ಕೆ ಚೆಂದ ಉಂಟು ಅದೇನು ತೊಂದರೆಯಿಲ್ಲ